ಮೇಡಮ್ ಹೋಟೆಲ್ ಮಯೂರನಾ ಹೌದಾ ಮೇಡಮ್ಮು ನಿಮ್ಮ ಹೋಟೆಲ್ಲಾಗೆ ತುಂಬ ಫೇಮಸ್ಸಿದೆ ಅಂತ ಕೇಳ್ಪಟ್ವಿ ನಾವು ಬರಬೇಕು ಒಮ್ಮೆ ನಿಮ್ಮ ಹೋಟಲ್ಗೆ ನಿಮ್ಮ ಹೋಟ್ ಹಾಂ ಏನೇನು ವೆರೈಟಿಸಿದೆ ಮೇಡಮ್ ಹೈಟಮ್ಸ್ ಅಡುಗೆದು ಊಟ ತಿಂಡಿ ಕಾಫಿ

ಹಾಂ ಹಾಂ ಕಾಫಿ ಸಿಗುತ್ತಾ ಮೇಡಮ್ ಫಿಲ್ಟರ್ ಕಾಫಿ ಹಾಂ ಹ್ಞೂ ಹಾಂ ಹಾಂ ಹೌದ್ರಾ ಮೇಡಮ್ ನಿಮ್ಮ ಹೋಟಲ್ಲು ಎಲ್ ಬರುತ್ತೆ ಹಾಂ ಹಾಂ ಹಾಂ ಹಾಂ ಹಾಂ ಹೌದಾ ಮೇಡಮ್ ಮೇಡಮ್ ಈ ಒಂದು ಬಿಸಿಬೇಳೆಭಾತ್ ಒಂದು ಪ್ಲೇಟ್ ಎಷ್ಟಾಗುತ್ತೆ ಹೌದಾ ಹಾಂ ಹಾಂ ಸರಿ ಇದು ಪಾರ್ಸೆಲ್ ವ್ಯವಸ್ಥೆ ಏನಾದ್ರೂ ಇದೆಯಾ ಮೇಡಮ್ ಇಲ್ಲಾಂದರೆ ಅಲ್ಲೇ ಬರಬೇಕಾ ಪಾರ್ಸ್ ಪಾರ್ಸೆಲ್ ಮಾಡ್ತೀರಾ ಅಡ್ರಸ್ಸ್ ಕೊಟ್ಬಿಟ್ಟು ಆರ್ಡ್ರು ಮಾಡಿದ್ರೆ ಪಾರ್ಸೆಲ್ ಕಳಿಸ್ತೀರಾ ಹಾಂ ಹಾಂ ಹಾಂ ಸರಿ ಮೇಡಮ್ ಫಿಲ್ಟರ್ ಕಾಫಿ ಸಿಗುತ್ತಾ ಮೇಡಮ್ ಹಾಂ ಇದು ಮಧ್ಯಾಹ್ನ ಊಟಕ್ಕೆ ಏನು ಸಿಗುತ್ತೆ ಮೇಡಮ್ ನಿಮ್ಮ ಓಟೆಲಲ್ಲಿ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಇದು ಮುದ್ದೆ ಉಪ್ಸಾರು ಆ ಥರ ಸಿಗಲ್ವಾ ಮೇಡಮ್ ಹಾಂ ಹಾಂ

ಹೌದ್ರಾ ಮತ್ತೆ ಇದು ಇದು ವೆರೈಟಿದು ಮಟನ್ ಚಿಕನ್ ಊಟ ಏನು ಮಾಡೋಲ್ವಾ ವೆಜ್ ಹೋಟಲ್ಲಾ ಹಾಂ ಸರಿ ಸರಿ ಸರಿ ಮೇಡಮ್ ಹಾಂ ಓಕ್ ಬಿಸಿಬೇಳೆಭಾತ್ ಒಂದು ಪಾರ್ಸೆಲ್ ಬೇಕಿತ್ತು ಮೇಡಮ್ ತುಂಬ ಚೆನ್ನಾಗಿದ್ಯಾ ಚೆನ್ನಾಗಿ ಮಾಡ್ತಾರಾ ಅಲ್ಲ ನಮ್ಗೆ ಸಾಂಪಲ್ಗೆ ಒಂದೆರಡು ಕೊಟ್ಟು ಕಳಿಸಿ ಕಳಿಸಿ ಪಾರ್ಸೆಲನ್ನ ನಾವು ಟೇಸ್ಟ್ ಮಾಡಿ ನೋಡ್ಬಿಟ್ಟು ಆಮೇಲ್ ಬೇಕಾದರೆ ಆರ್ಡ್ರ್ ಮಾಡ್ತೀವಿ ಇದು ನೀವು ಮದುವೆ ನಾಮಕರಣ ಆ ಥರದಕ್ಕೇನಾದರೂ ಆರ್ಡ್ರ್ ಇದ್ದರೆ ತಗೊತೀರಾ ಆರ್ಡ್ರ್ ಕೊಟ್ಟರೆ ಹಾಂ ಓಕೆ ಓಕೆ ಮೇಡಮ್ ಹಾಂ ಸರಿ ನಮ್ದೊಂದು ಫಂಕ್ಷನ್ನಿದೆ ಹಾಂ ನಾನು ವಿಚಾಸ್ರ್ಬುಟ್ಟು ತಿಳ್ಸ್ತಿನಿ ಮೇಡಮ್ ನಿಮಗೆ